ಹಲೋ ಯ್ ಹೇಳಿ ಮೇಡಮ್ ಟೂರಿಸ್ಟ್ನವರು ಅಂತ ಅಂದರೆ

ನಿಮಗ್ ಗೈಡ್ ಬೇಕೋ ಅಥ್ವಾ ವೈಕಲ್ ಅರೆಂಜ್ಮೆಂಟ್ ಬೇಕೋ ಏನು ಟೂರಿಸ್ಟ್ನವರು ಅಂತಂದರೆ ಹಾಂ ಹಾಂ

ನೀವು ಎಲ್ಲಿ ಉಳಿತಿರಿ ಓಮ್ ಸ್ಟೇಗಳು ಆಗಬೇಕಾ ಹ್ಞ್ ಹ್ಞ್ ಹ್ಞ್

ಹ್ಞ್ ಹ್ಞ್

ನೋಡಿ ನಮ್ಮಲ್ಲಿ ಎರಡು ದಿವಸದ ಟೂರ್ ಪ್ಯಾಕೇಜ್ ಇದೆ ಶಿವಮೊಗ್ಗ ಬಿ ಆರ್ ಪ್ರಾಜೆಕ್ಟು ಕೂರ್ಗ್ ಮತ್ತು ಚಿಕ್ಕಮಗಳೂರು ಶಿವಮೊಗ್ಗ ಕೂರ್ಗ್ನ ನೋಡ್ಕೊಂಡು ನಾವು ಚಿಕ್ಕಮಗಳೂರ್ನಲ್ಲಿ ಹಾಲ್ಟಿಂಗ್ ವ್ಯವಸ್ಥೆ ಮಾಡ್ತೇವೆ ಅಲ್ಲಿ ಹಾಲ್ಟಿಂಗ್ ಗ್ರೂಪ್ಗೆ ಇರುತ್ತೆ ಫ್ಯಾಮಿಲೀ ರೂಮ್ಗಳು ಇರ್ತದೆ ಈಗಾ ನಿಮಗ್ ಯಾವ್ದು ಬೇಕು ಫ್ಯಾಮಿಲಿ ರೂಮ್ ಬೇಕೋ ಅಥ್ವಾ ಊಟದ್ದು ಎಲ್ಲನು ಸೇರಿಸಿ ನಾನು ಹೇಳ್ತೇನೆ ಆಮೇಲೆ ನಿಮ್ದು ಹೇಳಿ ಹೇಗೇ ಫ್ಯಾಮಿಲಿಗೆ ರೂಮ್ಗಳು ಬೇಕಾ ಅಥ್ವಾ ಹಾಲ್ ಅಲ್ಲೀ ಗ್ರೂಪ್ ಇರ್ಲಿಕ್ಕೆ ಆಗುತ್ತಾ ಹ್ಞ್ ಹ್ಞ್ ಹ್ಞ್ ಹ್ಞ್ ಹ್ಞೂ ಹ್ಞ್ ಹ್ಞ್

ಹ್ಞ್ ಹ್ಞ್ ಹ್ಞ್ ತೊಂದರೆ ಇಲ್ಲ ವ್ಯವಸ್ಥೆ ಮಾಡೋಣ ಊಟಾದೆಲ್ಲ ಒಳ್ಳೆಯ ಕ್ವಾಲಿಟಿ ಕೊಡ್ತೇವೆ ರೂಮ್ನು ಒಳ್ಳೆಯ ಸಫೆಸ್ಟಿಕೇಟೆಡ್ ಆಗಿರ್ತವೆ ಹಾಂ ಹಾಂ ಹಾಂ ಹಾಂ ಖಂಡಿತ ಸಸ್ಯಾಹಾರಿ ಅಂತಂದರೆ ಇನ್ನು ಒಳ್ಳೆಯ ಊಟನೆ ಸಿಗ್ತದೆ ಅಡ್ಡಿಯಿಲ್ಲ ಎರಡು ದಿವ್ಸದ ಪ್ಯಾಕೇಜ್ ಆಗತ್ತೆ ಪರ್ ಹೆಡ್ ಸಿಕ್ಸ್ ತೌಝಂಡ್ ಆಗುತ್ತೆ ಹ್ಞೂ ಮಕ್ಕಳಿಗೆ ನಾಲ್ಕು ಸಾವಿರ ಚಾರ್ಜ್ ಮಾಡ್ತೇವೆ ಹ್ಞೂ ನಾವು ಒನ್ ಹೇಳಿ

ಹಾಂ ಅದು ಪ್ರೋಗ್ರಾಮ್ನಾ ಲೀಸ್ಟನ್ನ ನಾನು ನಿಮಗೆ ಮತ್ತೆ ವಾಟ್ಸ್ಆ್ಯಪ್ನಲ್ಲೀ ನಿಮ್ಮ ನಂಬರ್ ಇದೇನಾ ಹಾಂ ಈ ವಾಟ್ಸ್ಆ್ಯಪ್ ನಂಬರ್ಗೆ ನಾನು ಅದನ್ನೆಲ್ಲ ಕಾರ್ಯಕ್ರಮ ಪಟ್ಟಿ ತಂಗೋದು ಊಟದ ಮ್ಯಾನು ಎಲ್ಲವನ್ನು ನಿಮಗೆ ಹಾಕ್ತೇನೆ ಆಮೇಲೆ ನಿಮ್ಮದೂ ಒಪಿನಿಯನ್ ಹೇಳಿ ಓಕೆನ ನಾಟ್ ಓಕೆನ ಅಂತ್ಹೇಳಿದರೆ ನಾನು ಮುಂದಿಂದು ನಿಮಗೆ ತಿಳಿಸ್ತೇನೆ ಓಕೆ ಓಕೆ ಓಕೆ